ನನ್ನ ಮೊಬೈಲಿಗೊಂದು ಚಾರ್ಜರ್ ಬೇಕಿತ್ತು ಚಾರ್ಜರ್ ಹಾಳಾಗಿದೆ ಅಂತೇಳಿ ಚಾರ್ಜರ್ ತರಕ್ಕೆ ಹೋದ್ವಿ ಅಂಗಡಿಯವ್ನು ಒಂದೊಳ್ಳೆಯ ಕಂಪನಿದೊಂದು ಚಾರ್ಜರ್ ಕೊಟ್ಟ ಅದನ್ನು ತೊಗೊಂಡು ಮನೆ ಅವ್ನು ಏನು ಹೇಳಿದ ತುಂಬ ಚೆನ್ನಾಗಿ ಬರುತ್ತೆ ಮೇಡಮ್ ಇದು ಒಂದು ವರ್ಷ ಗ್ಯಾರಂಟಿ ಇದೆ ಈ ಚಾರ್ಜರಿಗೆ ಅಂತ ಕೊಟ್ಟ ಆಯಿತು ತಗೊಂಡು ಬಂದ್ವಿ ಮನೆಗೆ ಮನೆಗೆ ತಗೊಂಡು ಬಂದು ಹಾಕಿದ್ವಿ ಚೆನ್ನಾಗೇ ಬಂತು ಒಂದೆರಡು ದಿನ ಏನೂ ತೊಂದರೆ ಇಲ್ಲ ಒಂದು ವಾರ ಚಾರ್ಜ್ ಎಲ್ಲ ಆಗ್ತಿತ್ತು ಕ್ರಮೇಣ ಒಂದು ಹದಿನೈದು ದಿನ ಒಂದು ವರ್ಷ ಇಲ್ಲ ಒಂದು ಹದಿನೈದು ದಿನನೂ ಆಗಿಲ್ಲ ಚಾರ್ಜೇ ಕೂರೋಲ್ಲ ಆಯಿತಾ ಆಮೇಲೆ ಕೊನೆಗೆ ಒಂದೆರಡು ದಿನ ನೋಡಿದೆ ಚಾರ್ಜೇ ಆಗೋಲ್ಲ ಚಾರ್ಜ್ ಆಗೋಲ್ಲ ಮತ್ತೆ ಅವ್ನಿಗೆ ಫೋನ್ ಮಾಡಿ ಹೇಳಿದೆ ಸರ್ ನೀವು ಚಾರ್ಜರ್ ಕೊಟ್ಟಿದ್ದೀರಿ ಆ ಚಾರ್ಜರ್ ನಮಗೆ ಒಂದು ವರ್ಷ ಗ್ಯಾರಂಟಿ ಇದೆ ಅಂದ್ರಲ್ಲ ಒಂದು ವರ್ಷ ಇಲ್ಲ ಒಂದು ಹದಿನೈದು ದಿನ ಬಂದಿಲ್ಲ ಸರ್ ಚಾರ್ಜೇ ಕೂರೋಲ್ಲ ಅಂತ ಅಂದೆ ಇಲ್ಲ ಮೇಡಮ್ ಅದು ಸರಿಯಿದೆ ಸರಿ ಹಾಕಿ ಸರಿಯಾಗುತ್ತೆ ಅಂತ ಅಂದ ಸರಿ ಅಂತಂದೆ ಮತ್ತೆ ಅದನ್ನೇ ಹಾಕಿದೆ ನೋಡೋಣ ಅಂತೇಳಿ ಕೊನೆಗೆ ನೋಡಿದ್ರೆ ಒಂದು ತಿಂಗಳೂ ಆಗಿಲ್ಲ ಅದು ಸುಟ್ಟೋಗಿಬಿಟ್ಟಿದೆ ಒಳಗೊಳಗೇ ಕಾಯಿಲ್ ಅದರ ಸುಟ್ಟೋಗಿಬಿಟ್ಟಿದೆ ಹಾಳಾಗಿಬಿಟ್ಟಿದೆ ಚಾರ್ಜರು ಮತ್ತೆ ವಾಪಸ್ ತೊಗೊಂಡೋದೆ ತೊಗೊಂಡೋಗಿ ಅಂಗ್ಡಿಯವ್ನಿಗೆ ಹೇಳಿದೆ ಅಲ್ಲರೀ ಆರ್ನೂರು ರೂಪಾಯಿ ಕೊಟ್ಟು ಚಾರ್ಜರ್ ತೊಗೊಂಡೆ ಆಂ ಒಂದು ವರ್ಷ ಗ್ಯಾರಂಟಿ ಇದೆ ಅಂತಂದಿರಿ ನೋಡಿದರೆ ಈಗ ನೋಡಿದರೆ ಚಾರ್ಜೇ ಕೂರೋಲ್ಲ ಚಾರ್ಜ್ ಕೂರೋಲ್ಲ ಅಂತ ನೋಡಿದರೆ ಇದು ಸುಟ್ಟೋಗಿಬಿಟ್ಟಿದೆ ಅಂತ ಅಂದೆ ಸರಿ ಮೇಡಮ್ ಅದನ್ನು ಕಂಪನಿಗೆ ಕಳಿಸ್ತೀನಿ ಕಂಪನಿಗೆ ಕಳಿಸ್ಬಿಟ್ಟು ನಿಮಗೆ ಬೇರೆ ಚಾರ್ಜರ್ ಕೊಡ್ತೀನಿ ಅಂತಂದ ನಾನು ಹೇಳಿದೆ ನೋಡಿ ಈ ಥರ ಮಾಡಬೇಡಿ ಜನರಿಗೆ ಆಂ ನೀವು ಈ ಥರ ಮೋಸ ಮಾಡ್ತೀರಲ್ಲವಾ ಆಂ ಒಳ್ಳೆಯ ಕಂಪನಿ ಆ ಕಂಪನಿ ಈ ಕಂಪನಿ ಅಂತ ಹೇಳಿ ಒಳ್ಳೆಯ ಚಾರ್ಜರ್ ಅಂತೇಳಿ ಕೊಟ್ಟು ಬರೀ ಹದಿನೈದು ಒಂದು ವರ್ಷ ಬರುತ್ತೆ ಅಂತಂದಿರಿ ಹದಿನೈದು ದಿನವೂ ಆಗಿಲ್ಲ ಸರಿ ಚಾರ್ಜೇ ಕೂರೋಲ್ಲ ಆಂ ಚಾರ್ಜ್ ಕೂರೋದಲ್ದೆ ಸುಟ್ಟು ಹದಿನೈದು ದಿನ ಒಂದು ತಿಂಗಳುವರ್ಗು ಸುಟ್ಟೋಯಿತು ಊಂ ನೋಡಿ ಮೊಬೈಲ್ ಕೂಡ ಹಾಳಾಯಿತು ನನ್ನದು ಆಂ ಒಂದು ಚಾರ್ಜರಿಂದ ಹತ್ತು ಸಾವಿರದ ಮೊಬೈಲ್ ಹೋಯಿತು ನನ್ನದು ಎಂತಕ್ಕೀಥರ ಮಾಡ್ತೀರಾ ಅಂತ ಅಂದೆ ಇಲ್ಲ ಮೇಡಮ್ ಸ್ವಾರಿ ಮೇಡಮ್ ಸ್ವಾರಿ ಮೇಡಮ್ ಅಂದ ಸ್ವಾರಿ ಅಲ್ಲರೀ ಸ್ವಾರಿ ಸ್ವಾರಿ ಹೇಳ್ತೀರ ಹೌದು ನೀವು ಬಟ್ ಈಗ ಮೊಬೈಲ್ ಕೊಡ್ಸೋವ್ರು ಯಾರು ಅಂತ ಅಂದೆ ಕೊನೆಗೆ ಬೇರೆ ಒಂದು ಮೊಬೈಲ್ ಕೊಟ್ಟ ಚಾರ್ಜರ್ ಕೊಟ್ಟ ಅದನ್ನು ತಂದು ಈಗ ಹಾಕಿದ್ದೀನಿ ನೋಡ್ಬೇಕು ಅದು ಎಷ್ಟರ ಮಟ್ಟಿಗೆ ಚಾರ್ಜ್ ಆಗುತ್ತಾ ಏನಂತ ಹೇಳಿ ನೋಡಿಬಿಟ್ಟು ಯೂಸ್ ಮಾಡಬೇಕು